ಶಿವಮೊಗ್ಗದಿಂದ ಸಾಗರದ ಮುಖಾಂತ್ರ ಬರುವಂತಹ ಒಂದು ಪ್ರವಾಸ ಸ್ಥಳ ಅಂದರೆ ಹೆಚ್ಚು ಪ್ರವಾಸಿಗರು ಕಾಣಸಿಗುವ ಸ್ಥಳ ಅಂದರೆ ಜೋಗ್ ಫಾಲ್ಸ್ ಜಗತ್ವಿಖ್ಯಾತ ಜೋಗ್ ಫಾಲ್ಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಜಗತ್ತಿನಲ್ಲೇ ಒಂದು ಪ್ರೇಕ್ಷಣೀಯವಾದಂತಹ ಒಂದು ಸ್ಥಳ ಅಂದರೆ ಈ ಜೋಗ್ ಫಾಲ್ಸು ಇಲ್ಲಿ ಎಲ್ಲ ಮೂಲೆಗಳಿಂದ ನನಗೆ ಅನಿಸಿದಂತೆಯೇ ಸಾಧಾರ್ಣ್ವಾಗಿ ಎಲ್ಲ ಮೂಲೆಗಳಿಂದಲೂ ಜನ ಬಂದು ಈ ಈ ಜೋಗ್ ಫಾಲ್ಸ್ನ ಸೌಂದರ್ಯವನ್ನು ನೋಡ್ತಾರೆ ಯಾಕೆಂದರೆ ಇಲ್ಲಿ ಸಾಮಾನ್ಯವಾಗೀ ಅಗಶ್ಟ್ ತಿಂಗಳಲ್ಲಿ ಈ ಮೂರು ರೀತಿಯ ಒಂದು ರಾಜ ರೂರರ್ ರಾಕೆಟ್ ಅಂತ ಮೂರು ರೀತಿಯ ಈ ನೀರಿನ ಹರಿವಿನ ಒಂದು ಇದು ಸುಂದರ ದೃಶ್ಯ ಆಗಶ್ಟ್ನಲ್ಲಿ ನೋಡ್ಲಿಕ್ಕೆ ಸಿಕ್ತದೆ ಇಲ್ಲಿ ಮೇಲಿನ ಮೇಲಿನ ಭಾಗದಲ್ಲಿ ನಿತ್ಕೊಂಡು ಆ ಸುಂದರ ದೃಶ್ಯವನ್ನು ನೋಡದೇಯಿದ್ರೆ ಜನ್ಮನೆ ಪಾವನ ಅಲ್ಲ ಅನ್ನುವ ಒಂದು ರಾಜ್ಕುಮಾರ್ ಅವರ ಹಾಡು ಸಹ ಇದೆ ಇದರ ಮೇಲೆ

ಆದರೆ ಈ ಸ್ಥಳದಲ್ಲಿ ನೋಡುವಂತಹ ಸೌಂದರ್ಯ ಫೋಟೋ ಶೂಟಿಗೆ ಆಗುವಂತಹ ಒಂದು ದೃಶ್ಯ ತುಂಬ ಒಂದು ಇಂಟ್ರಶ್ಟಿಂಗ್ ಇದೆ ಇಲ್ಲಿ ಮತ್ತು ಒಂದು ಸಲ ಈ ಈ ಪ್ರೇಕ್ಷಣೀಯ ಸ್ಥಳಕ್ಕೆ ವಿಜಿಟ್ ಕೊಟ್ಟೋರು ಮತ್ತು ಬರ್ತಾಯಿರಬೇಕು ಅನಿಸುವಂತಹ ಒಂದು ಸೌಂದರ್ಯದ ಖನಿ ಇಲ್ಲಿದೆ ಅಂತ ಹೇಳ್ಬೋದು ಅದರಿಂದ ರಾಜ್ಕುಮಾರ್ ಅವರು ಒಂದು ಹಾಡಿದೆ ಸಾಯೋದ್ರೊಳಗೆ ನೋಡು ಒಮ್ಮೆ ಜೋಗದ ಗುಂಡಿ ಅಂದರೆ ನಮ್ಮ ಜೀವನ ಪಾವನ ಆದ್ಹಾಗೆ ಈ ಜೋಗದ ಗುಂಡಿ ನೋಡಿದ್ಮೇಲೆ ಅಂದರೆ ಅಷ್ಟು ಜಗತ್ತಿನ ಸೌಂದರ್ಯಗಳಲ್ಲಿ ಇದು ಅತ್ಯಂತ ಸುಂದರವಾದ ಒಂದು ಪ್ರೇಕ್ಷಣೀಯ ಸ್ಥಳ ಅಂತ ಹೆಸರುವಾಸಿಯಾಗಿರುವುದು ಎಲ್ಲವ್ರಿಗೂ ಗೊತ್ತಿರುವ ವಿಷಯ ಇಲ್ಲಿ ಬರುವ ಜನ ತಮ್ಮ ಸ್ವಂತ ಇದರಲ್ಲೀ ಎಲ್ಲ ಬರ್ತಾರೆ ಅಲ್ಲೀ ನಿಲ್ಲಿಕ್ಕೆ ಸ್ವಲ್ಪ ಎಲ್ಲ ವ್ಯವಸ್ಥೆ ಎಲ್ಲ ಕಡಿಮೆ ಉಂಟು ಸ್ವಲ್ಪ ಹತ್ರದ ಊರಿಗೆಲ್ಲ ಹೋಗಿ ಅಲ್ಲಿ ಉಳ್ಕೊಳ್ಳಬೇಕಾಗ್ತದೆ ಆದರೆ ತುಂಬ ಸುಂದರವಾದ ಪ್ರದೇಶ ಸ್ವಲ್ಪ ತೊಂದರೆ ಆದ್ರೂ ಪ್ರವಾಸಿಗರು ಬಂದು ಅಲ್ಲಿ ನೋಡ್ಕೊಂಡು ಹೋಗ್ತಾರೆ ಎಲ್ಲ